ಒಂದು ಲಕ್ಷದ ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಒಂದು ಲಕ್ಷದ ಎಂಬತ್ತು ಸಾವಿರದ ಎಂಟು ನೂರ ಎಂಬತ್ತೆಂಟು ಒಂದು ಲಕ್ಷದ ಎಪ್ಪತ್ತು ಸಾವಿರದ ಏಳು ನೂರ ಎಪ್ಪತ್ತೇಳು ಒಂದು ಲಕ್ಷದ ಅರವತ್ತು ಸಾವಿರದ ಆರುನೂರ ಅರವತ್ತಾರು ಒಂದು ಲಕ್ಷದ ಐವತ್ತು ಸಾವಿರದ ಐನೂರ ಐವತ್ತೈದು